ನಾವು ಬೆಂಗ್ಳೂರಿಗೆ ಹೋಗಿದ್ವಿ ನಮ್ಮ ಮಗಳು ಬಂದಿದ್ದಳು ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಡ್ಬರೋಣ ಅಂತ ಹೋಗಿದ್ವಿ ಅಲ್ಲಿ ನಲ್ಲಿ ಸಿಲ್ಕ್ ಅಂತ ಬರತ್ತೆ ಅಲ್ಲಿ ಕರ್ಕೊಂಡೋಗಿದ್ಲು ಅಲ್ಲಿ ರೇಷ್ಮೆ ಸೀರೆ ಮತ್ತು ಸಿಲ್ಕ್ ಸ್ಯಾರೀಸು ತುಂಬ ಇದೆ ನೋಡ್ತಾಯಿದ್ರೆ ಯಾವ್ದು ತೊಗೊಬೇಕು ಯಾವ್ದು ತೊಗೊಬೇಕು ಅನಿಸ್ತಾಯಿರುತ್ತೆ ನಾನು ಸುಮಾರು ಒಂದು ನೂರು ಸೀರೆ ಮೇಲೆಯೇ ತೆಗೆಸ್ದೆ ಒಂದೂ ಇಷ್ಟ ಆಗಿಲ್ಲ ಆಮೇಲೆ ಲಾಶ್ಟಲ್ಲಿ ರೇಷ್ಮೆ ಸ್ಯಾರಿ ಸಿಕ್ತು ಅದರಲ್ಲಿ ನನಗೆ ಬ್ಲೂ ಕಲರು ಅಂದರೆ ತುಂಬ ಇಷ್ಟ ಅದರಲ್ಲಿ ತುಂಬ ಚೆನ್ನಾಗಿತ್ತು ಆ ಸ್ಯಾರಿಸು ನನ್ನ ಮಗಳಿಗೆ ನಾನು ಬ್ಲೂ ಒಪ್ಪಿದ್ರೆ ಅವಳು ಪಿಂಕ್ ಕಲರು ಸೆಲೆಕ್ಟ್ ಮಾಡ್ಕೊಂಡ್ಳು ಆ ಸ್ಯಾರಿ ನೋಡೋದಕ್ಕೆ ಅದೂ ಅವ್ಳದ್ದೂ ತುಂಬ ಚೆನ್ನಾಗಿತ್ತು ಸರಿ ಆಗಲಿ ಎರ್ಡು ಸ್ಯಾರಿಯೂ ತೊಗೊಂಡ್ಬಿಡೋಣ ಅಂತ ಎರ್ಡು ಸ್ಯಾರಿಯೂ ತೊಗೊಂಡ್ವಿ ಎರ್ಡು ಸ್ಯಾರಿಯಿಂದ ನಲ್ವತ್ತು ಸಾವಿರ ಆಯ್ತು ಆಮೇಲೆ ಅದಕ್ಕೇ ಮತ್ತೆ ಹಾರ್ಡಿನರಿ ಸ್ಯಾರಿ ಬೇಕು ಅಂತಂದ್ಬಿಟ್ಟು ಮತ್ತೆ ಕಾಟನ್ ಸ್ಯಾರೀಸಗೆ ಹೋದ್ವಿ ಅಲ್ಲಿ ಒಂದು ನಾಲ್ಕು ಕಾಟನ್ ಸ್ಯಾರೀಸ್ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಸೆಲೆಕ್ಷನ್ ಮಾತ್ರ ನೋಡೋದಕ್ಕೆ ರೈಟು ಅಷ್ಟೇ ತುಂಬ ಬೆಲೆ ತುಂಬ ಚೆನ್ನಾಗಿತ್ತು ಆಮೇಲೆ ಆ ಸ್ಯಾರಿಸೆಲ್ಲ ತೊಗೊಂಡ್ವಿ ಅಲ್ಲಿ ಚೌಕಾಸಿ ಮಾಡೊಂಗಿಲ್ಲ ಫಿಕ್ಸ್ ರೈಟಲ್ಲಿ ಯಾವುದೇ ತೊಗೊಳ್ಳಿ ಫಿಕ್ಸ್ ತೊಗೊಬೇಕು ಅಲ್ಲಿಂದ ತೊಗೊಂಡು ಸ್ಯಾರಿಸೆಲ್ಲ ತೊಗೊಂಡು ಮತ್ತೆ ಇಲ್ಲಿ ಬಂದ್ವಿ ನಾವು ಫ್ರೆಂಡ್ಸ್ಗೆಲ್ಲ ತೋರಿಸಿದ್ವಿ ತುಂಬ ಚೆನ್ನಾಗಿದೆ ನನಗೂ ಕರೆಯೊಕ್ಕಾಗ್ತಾಯಿರಲಿಲ್ವ ನಾವು ಬರ್ತಾ ಇರಲಿಲ್ವ ನೀವೇ ಹೋಗ್ಬಿಟ್ಟಿದ್ದೀರಿ ನಿಮ್ಮ ಮಗಳು ಬಂದಿದ್ದಾಳೆ ಅಂತಂದ್ಬಿಟ್ಟು ನಿಮ್ಮ ಮಗ್ಳು ಇಲ್ಲ ಅಂದ್ರೆ ನನ್ನ ಜೊತೆಗೇ ಬರ್ತಾ ಇರಲಿಲ್ವ ನೀವು ಅಂದರು ಸರಿ ಆಯ್ತು ಬಿಡಿ ಅಡ್ರಸ್ಸೆಲ್ಲ ಗೊತ್ತು ಸ್ಯಾರಿಸ್ ತೊಗೊಂಬರೋಣ ಹೋಗಿ ಅಲ್ಲೇ ನಮ್ಮ ಅವ್ಳು ಬಂದಮೇಲೆ ಮಾ ಅವ್ಳು ಇಲ್ಲ ಅಂದ್ರೂ ನಾನು ನೀನು ಹೋಗಿ ತೊಗೊಂಬರೋಣ ಅಂತಂದ್ಬಿಟ್ಟು ಮತ್ತೆ ನಾ ಫ್ರೆಂಡ್ ಬಂದ್ಳು ಅವರು ನಾವು ಹೋದ್ವಿ ನಲ್ಲಿ ಸ್ಯಾರಿಸಲ್ಲಿ ಈಗ ಇನ್ನೂ ತುಂಬ ಸೆಲೆಕ್ಷನ್ ತುಂಬ ಚೆನ್ನಾಗಿತ್ತಲ್ಲಿ ಸ್ಯಾರಿಸು ಮತ್ತೆ ಹಬ್ಬ ಎಲ್ಲ ಆದಮೇಲೆ ಎಲ್ಲ ಚೆನ್ನಾಗಿ ಜೋಡಿಸಿದ್ರು ಹಬ್ಬಗಳು ಆದಮೇಲೆ ಹಬ್ಬದಲ್ಲಿ ತುಂಬ ರಶ್ ಇರುತ್ತೆಲ್ವ ಹಂಗಾಗಿ ಸ್ಯಾರಿಸ್ಸು ಯಾವ್ದು ತೊಗೊಳೊದ್ಕುನೂ ಎಲ್ಲ ಹರಟ್ಬಿಟ್ಟಿರ್ತಾರೆ ಅಲ್ಲಿ ಸ್ಯಾರೀಸ್ ತೊಗೊಂಡ್ವಿ ಮತ್ತೆ ಅಲ್ಲಿಂದ ಬಂದು ಅದಕ್ಕೆ ಇನ್ನೊಬ್ಳು ಫ್ರೆಂಡ್ ಅಂದ್ಳು ಏ ನೀವಿಬ್ರೆ ಹೋಗಿದ್ದೀರಿ ನನ್ನನ್ನು ಕರೆದಿಲ್ಲಲ್ಲ ನೀವು ಸ್ಯಾರೀಸ್ಗೆ ಅಂತಂದ್ರು ಸರಿ ಆಯ್ತಪ್ಪ ಇನ್ನೇನಕ್ಕೆ ಪರವಾಗಿಲ್ಲ ಇನ್ನೊಂದು ಸರಿ ಹೋಗಿ ನೋಡ್ಕೊಂಡು ಬರೋಣ ಬಿಡು ಅಂತ ಕಾಟನ್ ಸ್ಯಾರೀಸು ತೋ ಹೊಲ್ಯೊದಕ್ಕೆ ಫಾಲಗೆಲ್ಲ ಕೊಟ್ರೆ ಅಲ್ಲಿ ಎಲ್ಲ ತೊಗೊಂಬಂದ್ರಿ ಈ ಸ್ಯಾರೀಸು ಇಷ್ಟು ಚೆನ್ನಾಗಿದೆಯಲ್ಲ ಎಲ್ಲಿ ತೊಗೊಂಬಂದ್ರಿ ಅಂತ ಕೇಳಿದ್ರು ಅದಕ್ಕೆ ನಾವು ನಲ್ಲಿ ಸ್ಯಾರೀಸಲ್ಲಿ ತೊಗೊಂಡ್ಬಂದ್ವಿ ಅಂತ ಹೇಳಿದ್ವಿ ಸೀರೆ ಮಾತ್ರ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ ಅಲ್ಲಿ ಹೋಗಿ ತೊಗೊಬೋದು ಯಾರು ಬೇಕಾದ್ರು ತೊಗೊಬೋದು ಅಂದ್ರೆ ಬೆಲೆ ಚೌಕಾಸಿ ಇರೋಲ್ಲ ಒಂದೇ ಬೆಲೆ ಇರುತ್ತೆ ಬೇರೆ ಕಡೆ ಸ್ಯಾರಿ ತೊಗೊಳೊಕೋದ್ರೆ ಅವ್ರೇ ಒಂದು ರೇಟ್ ಹಾಕಿರ್ತಾರೆ ನಾವು ಅದ್ರಲ್ಲಿ ಚೌಕಾಸಿ ಮಾಡ್ದಾಗ ಅದು ಸಾವಿರ್ರುಪೈ ಇದ್ರೆ ನಾವು ಎಂಟ್ನೂರಕ್ಕೆ ಕೊಡು ಅಂತ ನಾವು ಕೇಳ್ತಾಯಿರ್ತೀವಿ ಆಗೆಲ್ಲ ಏನು ಕೇಳೋ ಅಷ್ಟಿಲ್ಲ ಅಲ್ಲಿ ನಮ್ಗೆ ಯಾವ್ದು ಬೇಕು ಅದು ಸೆಲೆಕ್ಷನ್ ಮಾಡ್ಕೋಳ್ತಾ ಇರ್ತೀವಿ ತೊಗೊಳ್ತಾ ಇರುತ್ತೆ ತೊಗೊಳ್ತಾ ಇರ್ತೀವಿ